ನಮಸ್ಕಾರ ಸರ್ ಸರ್ ನನಗೆ ಹೊಸ ಮಾಡೆಲ್ ಮೊಬೈಲ್ ಯಾವುದಾದ್ರು ತೋರಿಸಿ ಬಜೆಟ್ ಪ್ರಶ್ನೆ ಏನಿಲ್ಲ ಒಳ್ಳೆಯ ಮೊಬೈಲ್ ಬೇಕು ಬ್ಯಾಟ್ರಿ ಚೆನ್ನಾಗಿರ್ಬೇಕು ಅಷ್ಟೆ ಓಕೆ ಹಾಗಾದರೆ ನನಗೆ ರೆಡ್ಮಿ ಚೆನ್ನಾಗಿದ್ಯಾ ಓಕೆ ಸರಿ ಸರ್ ಹಾಗಿದ್ದರೆ ರೆಡ್ಮಿನೇ ಪ್ಯಾಕ್ ಮಾಡಿ ಇದು ಫಿಕ್ಸ್ ರೇಟಾ ಅಥವಾ ಏನಾದರೂ ಅದ್ರಲ್ಲಿ ಕಡಿಮೆ ಮ ಏನಾದರೂ ಮಾಡ್ತೀರಾ ಓಕೆ ಹಾಗಿದ್ದರೆ ರೆಡ್ಮಿನೇ ಪ್ಯಾಕ್ ಮಾಡಿ ಮತ್ತು ಗಿಫ್ಟ್ ಪ್ಯಾಕ್ ಏನೂ ಬೇಡ ಹಾಗೆ ಕೊಡಿ ಮತ್ತು ಏನಾದರೂ ಪ್ರಾಬ್ಲಮ್ ಬಂದರೆ ನಾನು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಓಕೆ ಸರ್ ಹಾಗಿದ್ದರೆ ಥ್ಯಾಂಕ್ ಯು ಓಕೆ ಸರ್